ಭಾರತದ ಆಹಾರ ತುಂಬ ರುಚಿಕರವಾದಂತಹ ಆಹಾರ ಪ ಆಹಾರವಾಗಿದೆ ನಾವು ಬದುಕಿನಲ್ಲಿ ಬಳಸ್ತಕ್ಕಂಥ ಆಹಾರದ ಅಡಿಗೆಗಳು ಯಾವುವಪ್ಪಾ ಅಂದರಲ್ಲಿ ಅನ್ನ ಮುದ್ದೆ ಸಾಂಬಾರು ಚಟ್ನಿ ಮತ್ತು ರೊಟ್ಟಿ ಹಾಗೂ ಇನ್ನೂ ಸಾಂಬಾರು ಪದಾರ್ಥಗಳಿಗೆ ಹೋಗ್ಬೇಕಪ್ಪಾ ಅಂದರೆ ನಾವು ಚಕ್ಕೆ ಲವಂಗ ಶುಂಠಿ ಏಲಕ್ಕಿ ಮೆ ಗಸ್ಕಾಸೇ ಈ ಎಲ್ಲಾ ಆಹಾರ ಪದಾರ್ಥಗಳು ಏನಪ್ಪ ಅಂದರೆ ಜನಪ್ರೀಯವಾಗಿದೆ ಈ ಜನಪ್ರೀಯವಾದಂಥ ಆಹಾರಗಳ ಜೊತೆಗೆ ನಾವು ನಮ್ಮ ದೈನಂದಿನ ಜೀವನಕ್ಕೋಸ್ಕರ ನಮ್ಮ ಜೀವನದಲ್ಲಿ ಆರೋಗ್ಯಕರವಾಗಿ ಬಳಸ್ತಕ್ಕಂತಹ ತುಂಬಾ ಆಹಾರ ಪದ್ದತಿ ಅಂದರೆ ಪ್ರಪಂಚದಲ್ಲೆಯೇ ಭಾರತದ ಆಹಾರ ಪದ್ಧತಿ ಅತ್ಯಮೂಲ್ಯವಾದಂತಹ ಆಹಾರ ಪದ್ಧತಿಯಾಗಿದೆ ಈ ಆಹಾರ ಪದ್ದತಿಯನ್ನು ಅನೇಕ ದೇಶಗಳು ಬೇರೆ ದೇಶಗಳು ಸಹ ಏನಪ್ಪ ಅಂದರೆ ಆಹಾರವನ್ನು ಸಹ ಈ ಆಹಾರ ಪದ್ದತ್ಯನ್ನು ರೂಢಿಸಿ ಕೊಳ್ತಾ ಇದಾವೆ ನಮ್ಮ ಆಹಾರ ಪದ್ದತಿಯರಿಂದ ಭಾರತ ದೇಶದ ಜನರ ಮುಖ್ಯವಾಗಿ ಅವರ ಆರೋಗ್ಯಕ್ಕನುಗುಣವಾಗಿ ಅವ್ರಲ್ಲಿ ಇರ್ತಕ್ಕಂತಹ ಜೀವನ ಆಯಸ್ಸು ಸಹ ವಯಸ್ಸು ಸಹ ಹೆಚ್ಚಾಗ್ತಾ ಇದೆ